ಅಡಿಗೆ ಮಾಡ್ಬೇಕಾದ್ರೆ ಎರಡು ತಾಸಾದರು ನಮ್ಗೆ ಬೇಕು ಯಾಕಂತಂದ್ರೆ ನಾವೆಲ್ಲ ಅಡಿಗೆ ಮಾಡ್ಬೇಕು ಮಾಡ್ಬೇಕಂದ್ರೆ ಏನು ಸ್ವಲ್ಪ ಸಮಯ ತೊಗೊಂಡು ಮಾಡಬೇಕಾಗ್ತದ ರೊಟ್ಟಿ ಅನ್ನ ಸಾರು ಪಲ್ಯ ಏನು ಇವು ಇಷ್ಟು ಒಂದು ಸಂಪೂರ್ಣವಾಗಿ ಊಟ ಸರಿಯಾದ ಊಟ ಮಾಡಬೇಕಾಯ್ತು ಅಂದ್ರೆ ನಮ್ಗೆ ಎರಡು ತಾಸು ಬೇಕಾಗ್ತದ ಅದೇ ಒಣ ಒಂದು ಅನ್ನ ಮಾಡಿದೆವು ಪಲ್ಯ ಮಾಡಿದೆವು ಅಂತಂದ್ರೆ ಅದು ಇಲ್ಲ ಒಂದಿಪ್ಪತ್ತು ನಿಮಿಷ ಅರ್ಧ ಗಂಟೆದಾಗ ಮುಗಿಸ್ಬೋದು ಎಲ್ಲ ಊಟ ಸರಿಯಾಗಿರಬೇಕು ಎಲ್ಲ ನಾವು ಮಾಡೋರು ಮನಸು ಕೊಟ್ಟು ಮಾಡಬೇಕು ರುಚಿಯಾದ ಊಟ ಇರಬೇಕು ಮನೆಯವರೆಲ್ಲ ಏನು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದ್ರೆ ನಾವೇನು ಮಾಡಬೇಕು ಮನಸು ಕೊಟ್ಟು ಅಡಿಗೆ ಮಾಡಬೇಕಾಯ್ತದ ರುಚಿಯಾದ ಊಟ ಮಾಡಬೇಕಾಯ್ತದ ಇದ್ದಷ್ಟರಲ್ಲೇ ಏನು ಸರಿಯಾಗಿ ಎಲ್ಲ ಬಳಸಿಕೊಂಡು ಸರಿಯಾಗಿ ಊಟ ತಯಾರು ಮಾಡಬೇಕಾಗ್ತದ ಆಗ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರ ಅದಲ್ಲದೇ ಯಾವಾಗ ಯಾವಾಗ ನಾವು ಹೊಸ ಒಂದು ಯಾವುದೇ ಒಂದು ಅಡಿಗೆ ಮಾಡಬೇಕಾಯ್ತು ಅಂತಂದ್ರೆ ನಮ್ಗೆ ಏನಾಗ್ತದ ಅದು ಕೆಟ್ಟು ಹೋಗ್ತದ ಹಾಳಾಗ್ತದ ಅಂತದೊಂದ್ ಸನ್ನಿವೇಶ ನಾನು ಹೇಳ್ಲಿಕ್ಕೆ ಬಯಸ್ತೀನಿ ಮೊದಲಾಗಿ ನಾನು ಒಂದು ರೋಜ್ ಕುಕ್ಸ್ ಮತ್ತು ಡೋಣಸ್ ಮಾಡಬೇಕಂತು ಲಿಸ್ಟ ಮಾಡಿದ್ದೆ ಆದ್ರೆ ಡೋಣಸ್ ಮಾಡುವಾಗ ಏನು ನಮಗವಾಗ ಬೇಕಾದ್ದು ಮೈದಾಹಿಟ್ಟು ಬೇಕು ಅಥ್ವಾ ಡಾಲ್ಡಾ ಬೇಕು ಸಕ್ಕರೆ ಬೇಕು ಅದಕ್ಕೆ ಸ್ವಲ್ಪ ಏನದ ಅಂತಂದ್ರೆ ಈ ಸೋಡ ಸ್ವಲ್ಪ ಬರ್ಸ್ ಬೆರೆಸ್ಬೇಕಾಗ್ತದ ಆದ್ರೆ ಸ್ವಲ್ಪ ಅದನ್ನು ಏನಾದರು ಹೆಚ್ಚು ಕಡಿಮೆ ಆಗ್ಹೋಕ್ತಂದ್ರೆ ಅದು ಕೆಟ್ಟು ಹೋಗ್ತದ ಅದರಲ್ಲಿ ಸೋಡ ಹೆಚ್ಚಿಗ್ಹಾಕ್ತು ಅಥ್ವಾ ಸಕ್ಕರೆ ಹೆಚ್ಚಿಗ್ಹಾಕ್ತು ಅಥ್ವಾ ಏನು ನಾವು ಈ ಬಳಸುವಂಥ ತುಪ್ಪ ಆಗಲಿ ಎಣ್ಣೆ ಆಗಲಿ ಡಾಲ್ಡ ಆಗಲಿ ಇದು ಯಾವುದಾದ್ರೂ ಹೆಚ್ಚಿಗ್ಹಾಕ್ತಂದ್ರೆ ಅದು ಕೆಟ್ಟು ಹೋಗ್ತದ ಅಂಥ ಒಂದು ಸಮಯದಾಗೇನಾಯಿತು ನಾನು ಒ ಎರಡು ಒಂದು ಕಪ್ಪಿಗೆ ಒಂದು ಸಕ್ರೆ ತೊಗೋಬೇಕಾದ್ರ ನಾ ಎರಡು ಕಪ್ಪು ಹಿಟ್ಟಿಗೆ ಎರಡು ಕಪ್ಪೇ ಸಕ್ರೆ ತೊಗೊಂಡಿದ್ದ ಆದ್ರೆ ಅದು ಏನಾಯಿತು ಭಾಳ ಸಿಹಿಯಾಗ್ಹೋಯ್ತು ಮತ್ತು ಅಡಿಗೆ ಸೋಡಾ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಬಿದ್ದಿತ್ತು ಹಾಗಾಗಿ ಅವು ಏನಾಗ್ತವ ಎಲ್ಲ ಒಡ್ದು ಹೋಗ್ತವ ಮಾಡಿ ಒಂದು ಎಣ್ಣೇಗ ಕರಿಲಾಕ್ಕ ಬಿಟ್ಟಾಗ ಏನಾಗ್ತದದು ಒಡ್ದು ಹೋಗಿ ಎಣ್ಣೆನೂ ಹಾಳಾಯಿತು ನನ್ನ ಸಮಯಾನೂ ಹಾಳಾಯಿತು ಅದು ನಾವು ಕಲಸಿದಂಥ ಹಿಟ್ಟುನೂ ಕೂಡ ಹಾಳಾಗೋಗ್ತು ಹಂಗಾಗಿ ಏನು ಅನಿಸ್ತು ಇದು ಇನ್ನೊಂದ್ಸಲ ಮಾಡೇ ಬ್ಯಾಡ್ದಪ್ಪ ಹಿಂಗೆ ನನ್ನ ಸಮಯನೂ ಹಾಳಾಯಿತು ಎಣ್ಣೆ ಎಲ್ಲ ಹಾಳಾಯಿತು ಸಾಮಾನೆಲ್ಲ ಹಾಳಾಯಿತು ಮತತು ಕಿಚನ್ನೆಲ್ಲ ಏನಾಯಿತು ಪೂರ ಏನಾಯಿತು ಗಲೀಜಾಗಿ ಬಿಡ್ತು ಹಿಂಗೆ ಅಂದು ಇದು ಇನ್ನೊಂದ್ಸಲ ಮಾಡಬಾರ್ದು ಅಂತ ಅನಿಸಿತ್ತು ಆದ್ರೆ ನಾವು ಹೊಸ ಒಂದು ತಿಂಡಿ ಕಲಿಬೇಕಾಯಿತು ಅಂದ್ರೆ ಥೋಡೆ ನಮ್ಗೆ ಮೊದಲು ಕಷ್ಟ ಆಗ್ತದ ಈ ಒಂದು ಡೋಣಸ್ ಮಾಡುವ ಮಾಡುವಾಗ ನನ್ಗೆ ಒಂದು ಈ ಒಂದು ಅಡೆತಡೆ ಸಮಸ್ಯೆ ಆಗಿತ್ತು ಮೊದಲೊಂದ್ಸಲ ಅಂತ ಹೇಳಾಕ ಇಷ್ಟಪಡ್ತೀನಿ ಆದ್ರೆ ನಾವು ಯಾವಾಗಲು ಅಡಿಗೆ ಮಾಡುವಾಗ ಇದ್ದಷ್ಟರಲ್ಲೇ ಏನು ಮಾಡಬೇಕು ನಾವು ರುಚಿಕರವಾದ ಅಡಿಗೆ ಮಾಡಬೇಕಾಯ್ತು ಅಂತಂದ್ರೆ ಮನಸು ಕೊಟ್ಟು ಸಮಯ ಕೊಟ್ಟು ಇದ್ದಿದ್ದನ್ನೇ ಚೆನ್ನಾಗಿ ಬಯಸಿ ಮತ್ತು ಸ್ವಚ್ಛವಾಗಿ ಮತ್ತು ಅದು ಸರಿಯಾಗಿ ಮಾಡ್ದೆವು ಅಂತಂದ್ರೆ ರುಚಿಯಾಗಿತ್ತು ಅಂದ್ರೆ ಮನೆಮಂದಿ ಎಲ್ಲ ಏನು ಮಾಡ್ತಾರ ಮನಸು ಕೊಟ್ಟು ಊಟ ಮಾಡ್ತಾರ ಮತತು ಅವರೆಲ್ಲರು ಊಟ ಮಾಡಿದ್ರು ಅಂದ್ರೆ ನಾವು ಅಡಿಗೆ ಮಾಡಿದ್ದು ಅವ್ರಿಗೂ ಕೂಡ ಭಾಳ ಸಂತೋಷ ಆಗ್ತದ ಯಾವ ರೀತಿ ಡೋಣಸ್ ಹಾಳಾಗಿವಲ್ಲ ಆ ರೀತಿ ಹಾಳಾಗಿ ಹೋಗ್ತಂದರ ಏನಾಯ್ತದ ಯಾರ ಹೊಟ್ಟೆ ತುಂಬಂಗಿಲ್ಲ ಎಲ್ಲರೂ ಮಾರಿ ಕೆಡಿಸ್ತಾರ ಮತ್ತು ಬೇರೆ ಕಡಿಂದು ಊಟ ಆರ್ಡ್ರ್ ಮಾಡಿ ನಾವು ಊಟ ಮಾಡಬೇಕಾಗ್ತದ ಈ ರೀತಿ ಒಂದು ನಾನು ನಂದು ಘಟನೆ